ಹಲೋ ಹೇಳಿ ಯಾರು ಹಾಂ ಹೌದು ಮೇಡಮ್ ಹೇಳಿ ಯಾರು ನೀವು ಹೇಳಿ ಮೇಡಮ್ ಏನು ಹಾಂ ಹೇಳಿ ಮೇಡಮ್ ಹಾಂ ಹೌದು ಮೇಡಮ್ ನಮ್ಮ ಬಾಳೆಹಣ್ಣಿನ ವ್ಯಾಪಾರನೇ ಬೆಳಿಗ್ಗೆ ಹಾಂ ಹೇಳಿ ಮೇಡಮ್ ಎಷ್ಟು ಬೇಕಾಗಿತ್ತು ಯಾವ ಯಾವ ಬಾಳೆಹಣ್ಣು ಬೇಕಾಗಿತ್ತು ಮೇಡಮ್ ಅದು ಸಿಗೋಲ್ಲ ಮೇಡಮ್ ಇವಾಗ ನಾವು ಬೆಳೀತಾ ಇಲ್ಲ ಈಗ ಅದನ್ನು ಯಾಕೆ ಅಂದರೆ ಅವೆಲ್ಲ ಬಂಡವಾಳ ಎಲ್ಲ ಜಾಸ್ತಿ ಮೇಡಮ್ ಇವಾಗ ಎಲ್ಲಿ ಬೆಳೆಯೋದೆಲ್ಲ ಕಮ್ಮಿ ಮೇಡಮ್ ಆದ್ದರಿಂದ ನಾವು ಬೆಳೀತಾನೆ ಇಲ್ಲ ಮೇಡಮ್ ಮಾಮೂಲಿ ಪಚ್ಚಬಾಳೆ ಮಾಮೂಲಿ ಏಲಕ್ಕಿ ಬಾಳೆ ರಸಬಾಳೆ ಇವೆಲ್ಲ ಬೆಳೀತೀವಿ ಮೇಡಮ್ ನಂಜನ್ಗೂಡು ರಸಬಾಳೆ ಬೆಳಿತಾಯಿಲ್ಲ ಮೇಡಮ್

ಹಾಂ ಆಯಿತು ಮೇಡಮ್ ಮಾಮುಲಿ ಪೂಜದ ಬಾಳೆಹಣ್ಣು ಹ್ಞೂ ಹ್ಞೂ ಹ್ಞೂ ಅದೆಲ್ಲ ಸಿಗುತ್ತೆ ಮೇಡಮ್ ಹಾಗೆ ಸೀಸನ್ ಅಲ್ಲವ ಮೇಡಮ್ ಇವಾಗ ಅದ್ರ ರೈಟೆಲ್ಲ ಸ್ವಲ್ಪ ಜಾಸ್ತಿ ಮೇಡಮ್ ಸೀಸನ್ ಅಲ್ಲವಾ ಮೇಡಮ್ ಇವಾಗ ಬಾಳೆಹಣ್ ಮಾ ಅವರೆಲ್ಲ ಮಾಡೋದೆಲ್ಲ ಕಮ್ಮಿ ಮೇಡಮ್ ಇವಾಗ ನೀವು ಜಾಸ್ತಿಯಾದರು ಪರವಾಗಿಲ್ಲ ನೋಡೋಣ ಮೇಡಮ್ ಹೇಳಿ ಏನೋ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಮ್ಮಿ ಮಾಡ್ಕೊಂಡು ಕೊಡಿ ಮೇಡಮ್ ಕೊಡ್ತೀವಿ ಬಿಡಿ ಮೇಡಮ್ ಎಲ್ಲಿ ಮೇಡಮ್ ನಿಮ್ಮ ಮನೆ ಬರೋದು ಹ್ಞೂ ಹೇಳಿ ಹಾಂ ಹೇಳಿ ಮೇಡಮ್ ಹ್ಞೂ ನಾವು ಅಲ್ಲೆಲ್ಲ ತಿರ್ಗಾಡಿದ್ದು ಜಾಸ್ ಹಾಂ

ನಾನು ನಾಳೆ ಬಂದು ಕಾಲ್ ಮಾಡ್ತೀನಿ ಮೇಡಮ್ ಆ ಅಡ್ರೆಸ್ ಎಲ್ಲ ನಂಗೆ ಸರಿಯಾಗಿ ಗೊತ್ತಿಲ್ಲ ನಾಳೆ ಬೆಳಿಗ್ಗೆ ನಾನು ಕೊಳ್ಳೇಗಾಲ ಬಂದು ಕಾಲ್ ಮಾಡ್ತೀನಿ ಮೇಡಮ್ ಆಯ್ತು ಮೇಡಮ್ ನಾಳೆ ಬಂದು ಹಾಂ ಆಯಿತು ಮೇಡಮ್ ಬಂದು ಕಾಲ್ ಮಾಡ್ತೀನಿ ಬಿಡಿ ಮೇಡಮ್